ಮ್ಯಾಮ್ ನೀವು ವಿವೇಕಾನಂದ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ವ ನೀವು ಹಾಂ ಮ್ಯಾಮ್ ನಮ್ಮ ಮಗಳದ್ದು ಟೆಂತ್ ಕಂಪ್ಲೀಟ್ ಆಯಿತು ಮ್ಯಾಮ್ ನಾವು ದೊಡ್ಡಬಳ್ಳಾಪುರದಿಂದ ಬರ್ತಿರೋದು ಹಾಂ ಕಾಲೇಜ್ ಎಲ್ಲ ಸರ್ಚ್ ಮಾಡಿ ನೋಡಿದ್ವಿ ನಿಮ್ಮ ಕಾಲೇಜೆಲ್ಲ ಬೆಸ್ಟ್ ರಿವೀವ್ಸ್ ಇದೆ ಅದಕ್ಕೆ ನಿಮ್ಮ ಕಾಲೇಜ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಂ ಮ್ಯಾಮ್ ಕಾಮರ್ಸು ಸೈನ್ಸ್ ತಗೊಳ್ಬೇಕು ಅಂತಿದ್ದಾರೆ ಮ್ಯಾಮ್ ಸೈನ್ಸ್ಗೆ ಫೀಸ್ ಎಲ್ಲ ಯಾವ ಥರ ಇರುತ್ತೆ ಏನಿರುತ್ತೆ ಹಾಂ ಓಕೆ ಕಾಮರ್ಸ್ಗೆ ಹಾಂ ಸೈನ್ಸಲ್ಲಿ ಪಿ ಸಿ ಎಮ್ ಬಿ ಎಲ್ಲ ಇದೆಯಲ್ವ ಪಿ ಸಿ ಎಮ್ ಬಿ ಹಾಂ ಓಕೆ ಮತ್ತೆ ಕಾಮರ್ಸಲ್ಲಿ ಬಿ ಎಸ್ ಸಿ ಎಸ್ ಸಿ ಎಚ್ ಇ ಬಿ ಎ ಎರಡೂ ಇದೆಯಲ್ವ

ಹಾಂ ಓಕೆ ಮ್ಯಾಮ್ ಅಡ್ಮಿಶನ್ಸ್ ಯಾವಾಗಿಂದ ಓಪನ್ ಹಾಂ ನೈಂಟಿ ಪರ್ಸಂಟೇಜ್ ಇದೆ ಮ್ಯಾಮ್ ಹಾಂ ಹಾಂ ಹಾಂ ಓಕೆ ಮ್ಯಾಮ್ ಹಾಂ ಕಾಲೇಜ್ ಎಷ್ಟೊತ್ಗೆ ಓಪನ್ ಆಗುತ್ತೆ ಮ್ಯಾಮ್ ನೀವು ಎಷ್ಟೊತ್ಗೆ ಬರ್ತೀರಾ ಹಾಂ ಓಕೆ

ಓಕೆ ಹಾಂ

ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ನಾವೊಂದ್ಸಲ ವಿಸಿಟ್ ಮಾಡಿ ನೋಡ್ತೀವಿ ನಾಳೆ ಹಾಂ ಓಕೆ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಥ್ಯಾಂಕ್ ಯು